ಹಾಂ ಹೇಮಂತ್ ಅವರೆ ಹಲೋ

ಹಾಂ ಇಲ್ಲ ಸರ್ ಇನ್ನೂ ಮೇಸ್ತ್ರಿ ನಾವು ಮೇಸ್ತ್ರಿ ಹೇಮಂತ್ ಅವ್ರು ಮಾತಾಡೋದು ಸರ್ ಅಲ್ಲ ಸರ್ ಕೆಲ್ಸಗಾರ್ರು ಕಮ್ಮಿ ಇದ್ದಾರೆ ಸರ್ ನಿಮಗೆ ಯಾವಾಗ ಬೇಕು ಎಷ್ಟು ಎಷ್ಟು ದಿನದಲ್ಲಿ ಸೇಲ್ ಮಾಡ್ಬೇಕಾಗಿತ್ತು ಸರ್ ಹೌದಾ ಸರ್ ಏನೇನು ಪ್ರಾಬ್ಲಮ್ ಇದೆ ಸರ್ ನಿಮ್ಮ ಮನೇದು

ಇಲ್ಲ ಸರ್ ಬೇಗನೆ ಸೇಲ್ ಮಾಡಿಕೊಡ್ತೀವಿ ಸರ್ ಅದನ್ನ ನೀವು ಏನು ತಲೆ ಕೆಡಿಸ್ಕೋಬೇಡಿ ಬೇಗ ಸೇಲ್ ಮಾಡಿಕೊಡ್ತೀವಿ ರಿಪೇರಿ ಈಗ ಅದೇ ಸರ್ ಈಗ ಹುಡ್ಗೂರು ಅಲ್ಲಿ ತರ್ಗಾರು ಕೆಲ್ಸಗಾರ್ರಿಗೆ ಹೇಳಬೇಕಲ್ಲ ಸರ್ ಹೇಳಿದ ಮೇಲೆ ಅವ್ರಿಗೆ ಕರ್ಕಂಡು ಬಂದು ಎಲ್ಲ ರಿಪೇರಿ ಎಲ್ಲ ಸರಿ ಮಾಡ್ಸ್ತೀವಿ ಸರ್ ಅದನ್ನ ಬೇಗನೇ ಬೇಗನೇ ಎಲ್ಲ ಮಾಡಿಸಿ ಕೊಡ್ತೀವಿ ತಗೊಳಿ ಸರ್ ನಿಮಗೆ ನಿಮಗೆ ಒಂದು ಹತ್ತು ಹದಿನೈದು ದಿವ್ಸದಲ್ಲಿ ಅಂತ ಅಂದರೆ ಆಗುತ್ತೆ ತೊಗೊಳಿ ಸರ್ ತಲೆ ಕೆಡಿಸ್ಕೋಬೇಡಿ ಬೇಗನೇ ಮಾಡಿ ಕಳ್ಸ್ತೀವಿ ಸರ್ ನಾವು ನಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಕಳಿಸ್ತೀವಿ ಸರ್ ಹೌದಾ ಸರ್ ಬಿಲ್ಡಿಂಗು ಸರಿ ಸರ್ ಬರ್ತೀನಿ ನೀವು ನೀವು ಒಂದು ಸ್ವಲ್ಪ ನಮಗೆ ಮುಂಚೆನೇ ತಿಳಿಸಿರ್ಬೇಕಿತ್ತು ಸರ್ ಅದಕ್ಕೋಸ್ಕರ ನಾಳೆ ಈಗ ತರ್ಗಾರು ಅವ್ರಿಗೆ ಹೇಳ್ಬೇಕಲ್ಲ ಸರ್ ಅವರು ಬರೋದು ಇದು ಮಾಡ್ತಾರೆ ಅವರು ಬೇರೆ ಬೇರೆ ಬಿಲ್ಡಿಂಗ್ನ ತೊಗೊಂಡಿರ್ತಾರೆ ಕೆಲ್ಸಕ್ಕೋಸ್ಕರ ಆಯಿತು ಸರ್ ನಾಳೆ ನಿಮಗೆ ಮಾರ್ನಿಂಗ್ ಬಂದು ಮೀಟ್ ಆಗ್ತೀನಿ ತೊಗೊಳಿ ಸರ್ ಹಾಂ ಇದೆ ಸರ್ ಇದೆ ಆಯಿತು ಸರ್ ಆಯಿತು ಬರ್ತೀವಿ ಸರ್